ಶಾಲೆಯಲ್ಲಿ ನನಗೆ ನೆಚ್ಚಿನ ವಿಷಯ ಅಂತಂದರೆ ಗಣಿತ ಸಂಖ್ಯೆಗಳ ಜೊತೆಗೆ ಆಟ ಆಡೋದು ಅಂದರೆ ನನಗೆ ಒಂಥರ ತುಂಬಾ ಇಷ್ಟ ಹಾಗಾಗಿ ಗಣಿತ ಅಂದರೆ ತುಂಬ ನೆಚ್ಚಿನ ವಿಷಯವಾಗಿತ್ತು ಕಷ್ಟಕರದ ಅಂತಂದರೆ ಇವಾಗು ಕೂಡ ಹಿಂದಿ ಹಿಂದಿ ಅನ್ನೋದು ಮೊದಲು ಕೂಡ ನಾ ಕಲ್ತಿಲ್ಲ ಭಾಷೆಯ ಭಾಷೆ ಅಂದರೆ ಒಂಥರ ಕಷ್ಟ ಅನಿಸ್ತಿತ್ತು ಸೊ ಹಂಗಾಗಿ ಅದನ್ನು ಬರಿಯಲು ಓದಲು ಅದು ಕೂಡ ಕಷ್ಟ ಅನಿಸ್ತಿತ್ತು ಸೊ ಹಂಗಾಗಿ ಹಿಂದಿ ಕಷ್ಟ ಬಿಟ್ಟರೆ ನಮಗೆ ನೆನ್ಪಿರೊ ಎಲ್ಲಾ ಎಲ್ಲಾ ಶಾಲಾ ದಿನಗಳು ಕೂಡ ಒಂಥರ ನೆನಪಿರುವಂತಹ ಯಾಕಂದರೆ ನಾವು ಅವಾಗ ಏನು ಗೊತ್ತಿದ್ದಿಲ್ಲ ಇವಾಗ ಒಳ್ಳೆಯ ಮರಳಿ ಬರಲಾರ್ದಂತಹ ಒಂದು ಸುಂದರವಾದ ದಿನಗಳು ಅಂತಂದರೆ ಆ ಶಾಲಾ ದಿನಗಳು ನಾವು ಸುಮ್ಮನೆ ಹೋಗ್ತಿದ್ವಿ ಫಸ್ಟು ಸ್ಕೂಲ್ ಅಂತ್ ಸ್ ಸ್ ಸ್ಕೂಲ್ ಅಂತ ಅಂದಾಗೆ ಚಡ್ಡಿ ಆಕೊಂಡು ಹೋಗೋದು ಚಡ್ಡಿ ಆಮೇಲೆ ಶರ್ಟ್ ಅಷ್ಟೇ ಇರೋದು ಅದು ಹೋಗಿ ಕೂತ್ಕೊಂತಿದ್ವಿ ಅವರು ಏನೋ ಹೇಳ್ತಿದ್ದರು ತಿನ್ನಕ್ಕೆ ಕೊಡ್ತಾರೆ ಅಂತ ಹೋಗ್ತಿದ್ವಿ ಏನು ತಿನ್ನಕ್ಕೆ ಕೊಟ್ಟರೆ ಅದು ಒಂಥರ ಖುಷಿ ಇರೋದು ಅಥ್ವಾ ದಿನ ಆಟ ಆಡಕ್ಕೆ ಬಿಡ್ತಿದ್ದರು ಇವಾಗೆ ಎಲ್ಲಾನು ರೂಲ್ಸ್ ಅಂದರೆ ಆಗಿನ ಆಗಿನ ಕಾಲಾನೆ ಬೇರೆ ನಾವು ಸೈಕಲ್ ತಗೊಂಡು ಹೋಗ್ತಿದ್ವಿ ಸೈಕಲ್ ತಗೊಂಡು ಶಾಲಿಗೆ ಹೋಗ್ಬೇಕು ಸಾಲಿಗೆ ಹೋಗಿಲ್ಲ ಈವ್ನಿಂಗ್ ನಿಂತ್ಕೊಬೇಕು ಅಥ್ವಾ ಡ್ರೈವ್ ಡ್ರಿಲ್ ಮಾಡಬೇಕು ಅಥ್ವಾ ಎಕ್ಸ್ಸೈಝ್ ಮಾಡಬೇಕು ದಿನ ಹೋಗ್ ಸಾಂಗ್ ಹಾಡ್ಬೇಕು ನ್ಯಾಷ್ನಲ್ ಅನ್ಥೆಮ್ ಆಡಬೇಕು ಪೇಪರ್ ಓದ್ಬೇಕು ಸ್ಕೂಲ್ ಪೇಪರ್ ಓದಬೇಕು ಅದು ಬಿಟ್ಟರೆ ಎಲ್ಲಾ ಎಕ್ಸ್ಟ್ರಾ ಕ್ಲಾಸ್ ಅಂತ ಇರೋದು ಯಾವಾಗಾದರು ಒಮ್ಮೆ ಇರೋದು ಅಥ್ವಾ ಆಟ ಆಡ್ತಿದ್ವಿ ಪಿ ಟಿ ಕ್ಲಾಸ್ ಇರೋದು ದಿನಕ್ಕೊಂದು ದಿನಕ್ಕೊಂದು ಅಥ್ವಾ ವಾರಕ್ಕೆ ಎರಡು ವಾರಕ್ಕೆ ಒಂದು ಮೂರು ನಾಲ್ಕು ಆದರು ಪಿ ಟಿ ಕ್ಲಾಸ್ ಇರೋದು ಅಥ್ವಾ ಅಲ್ಲೇ ಆಟ ಆಡೋದು ಇದು ಒಂಥರಾ ಖುಷಿ ಬಟ್ ನಮ್ದು ಏನಂತಂದರೆ ಇದು ಯಾವುದು ಕೂಡ ಮತ್ತು ಒಳ ಸಿಗಲ್ಲ ಅನ್ನಷ್ಟೇ ದುಃಖ ಅದೊಂದೇ ದುಃಖ ಹಾಗಾಗಿ ಇವೆಲ್ಲ ಸಂತೋಷದ ಕ್ಷಣಗಳು